ಮೊನ್ನೆ ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಮಾತಾಡ್ಕೋತ ಕೂತಿದ್ವಿ ಇಬ್ಬರಿಗೂ ತುಂಬಾ ಬೇಜಾರಾಗಿತ್ತು ಯಾಕೆಂದರೆ ತುಂಬ ದಿನದಿಂದ ನಾವು ಎಲ್ಲಿಯೂ ಹೋಗಿರಲಿಲ್ಲ ಅದಕ್ಕೆ ಎಲ್ಲಾದರೂ ಹೋಗಿಬರೋಣ ಅಂತ ಅಂದ್ಕೊಂಡ್ವಿ ಥಟ್ ಅಂತ ಹೊಳೀತು ಮೈಸೂರ್ಗೆ ಹೋಗೋಣ ಅಂದುಬಿಟ್ಟು ಹಾಗೇ ನಾವು ಓಕೆ ಮೈಸೂರು ತುಂಬ ಒಂದು ಉತ್ತಮವಾದ ಸ್ಥಳವಾಗಿದೆ ಅಲ್ಲೇ ಹೋಗೋಣ ಅಂತ ತೀರ್ಮಾನ ಮಾಡಿಬಿಟ್ಟು ಬೇಗ ಬೇಗ ಲಗೇಜನ್ನು ಪ್ಯಾಕ್ ಮಾಡಿಕೊಂಡ್ವಿ ಅವ್ರದ್ದು ಎರಡು ಲಗೇಜ್ ಆಯಿತು ನಂದು ಎರಡು ಲಗೇಜ್ ಆಯಿತು ಹಾಗೇ ನಾವು ಬಸ್ ಸ್ಟಾಂಡ್ ಹತ್ತಿರ ಹೋದ್ವಿ ಬಸ್ ಸ್ಟಾಂಡ್ ಹತ್ತಿರ ಹೋದ ತಕ್ಷಣ ಎಷ್ಟು ಖುಷಿ ಆಯಿತಂದ್ರೆ ಯಾಕೆಂದರೆ ಮೈಸೂರಿಗಂತಲೇ ತುಂಬ ಬಸ್ಗಳನ್ನ ಬಿಡ್ತಾ ಇದ್ದಾರೆ ಅದು ಹೊಸ ಬಸ್ಸು ಅಬ್ಬಾ ನೋಡಿಬಿಟ್ಟು ಎಷ್ಟು ಖುಷಿ ಆಯಿತು ಅಂದರೆ ಅಯ್ಯೋ ಅದು ಯಾಕೆಂದ್ರೆ ಸ್ಟೋರೇಜ್ ಕ್ಯಾರಿಯರ್ ಮಾಡಿದ್ದಾರೆ ಬಸ್ಸಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆಂದ್ರೆ ಎಷ್ಟು ದೊಡ್ಡದಾಗಿತ್ತು ಅಂದರೆ ತುಂಬ ಬ್ಯಾಗುಗಳು ಹಿಡಿಸ್ತಿದ್ದವು ಅಲ್ಲಿ ನಮ್ಮ ನಮ್ಮ ನಾಲ್ಕು ಲಗೇಜ್ ಬ್ಯಾಗನ್ನ ಅಲ್ಲಿ ಹಾಕಿ ನಾವು ಬಸ್ ಒಳಗಡೆ ಹೋದ್ವಿ ಹೊಸ ಸೀಟು ಹೊಸ ಬಸ್ಸು ಕಿಟಕಿ ಹತ್ತಿರ ಹೋಗ್ ಕೂತುಕೊಂಡ್ವಿ ತುಂಬ ಖುಷಿ ಆಯಿತು ಯಾಕೆಂದರೆ ಅಲ್ಲಿ ಕೂರುವಂಥ ಆಸನವು ತುಂಬ ಚೆನ್ನಾಗಿತ್ತು ಆಮೇಲೆ ಆ ಕಿಟಕಿಯಿಂದ ತುಂಬ ತಂಪಾದ ಗಾಳಿ ಬರ್ತಾ ಇತ್ತು ಹೀಗೆ ನಾವು ಪ್ರಯಾಣವನ್ನು ಶುರು ಮಾಡಿದ್ವಿ ಹೋಗುವಾಗಲೇ ಚಾಲಕನು ಡೀಸೆಲನ್ನು ಹಾಕಿಸ್ಕೊಂಡ ಹಾಕಿಸ್ಕೊಂಡು ಹಾಗೆ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ ಹೋಗುವಾಗ ಅವನು ಕೂರುವಂತ ಆಸನ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಅವನಿಗೆ ತುಂಬ ಆರಾಮಾಗಿತ್ತು ಎಲ್ಲೂ ಅವನಿಗೆ ಆಯಾಸ ಆಗಿರಬಾರ್ದು ಆ ಥರ ಒಂದು ಆಸನವನ್ನು ಅವರು ಅಲ್ಲಿ ಅಳವಡಿಸಿದ್ದಾರೆ ಅದು ನೋಡಿ ಖುಷಿ ಆಯಿತು ಹಾಗೆ ದಾರಿ ಮಧ್ಯೆ ಯಾಕೆಂದರೆ ಚಿಕ್ಕಬಳ್ಳಾಪುರ್ದಿಂದ ಮೈಸೂರು ಹೋಗುವಾಗ ತುಂಬ ಹಸಿರು ಕೂಡಿದೆ ತುಂಬ ಅಲ್ಲಲ್ಲಿ ಗುಡ್ಡಗಳು ಅಲ್ಲಲ್ಲಿ ಹಸಿರ್ಗೆ ಹಸಿರಿಂದ ಕೂಡಿದ ದೊಡ್ಡ ದೊಡ್ಡ ಮರಗಳು ಅಲ್ಲಲ್ಲಿ ನೀರು ಸಣ್ಣ ಸಣ್ಣ ಝರಿ ಕೊಳಗಳು ಅಬ್ಬಾ ಇದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಗುತ್ತಂತೀನಿ ಅಪ್ಪಾ ಅ ಅನುಭವನ್ನು ಯಾವ ರೀತಿ ವರ್ಣಿಸಬೇಕು ಅಂತಾನೇ ಹೇಳೋಕ್ಕಾಗಲ್ಲ ನಾವು ದಾರಿ ಮಧ್ಯೆಯಲ್ಲಿ ಎಲ್ಲೂ ಬೇಜಾರಾಗಬಾರ್ದು ಹಾಗೇ ನಮಗೆಲ್ಲೂ ಹಸಿವಾಗ್ಬಾರ್ದು ಅಂದ್ಕೊಂಡು ನಾವು ಸ್ವಲ್ಪ ತಿನ್ನೋಕಂತ ನಿಪ್ಪಟ್ಟು ಹಾಗೇ ಒಂದು ಚಕ್ಲಿ ನಮ್ಮ ಪಕ್ಕದ ಮನೆಯವರು ಅವಲಕ್ಕಿ ತಗೊಂಬಂದಿದ್ರು ಇದ್ನೆಲ್ಲ ತಿನ್ಕೋತ ಆ ಕ್ಷಣವನ್ನು ಆನಂದಿಸ್ಕೋತಾ ಹೋಗ್ತಾ ಇದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ಚಿಕ್ಕಬಳ್ಳಾಪುರ್ದಿಂದ ಮೈಸೂರ್ ಬಂದಿರೋದೆ ಗೊತ್ತಾಗಲಿಲ್ಲ ಎಷ್ಟು ಬೇಗ ಹೋದ್ವಿ ಅಂದರೆ ಯಾಕೆಂದರೆ ಹೊಸ ಬಸ್ಸಾ ಅದು ಎಲ್ಲೂ ನಮಗೆ ದಡ್ಕಿನೇ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಪ್ರಯಾಣ ಅಯ್ಯಪ್ಪ ನಾವು ಆ ಪ್ರಯಾಣವನ್ನು ಯಾವತ್ತೂ ಮರೆಯೋದಿಲ್ಲ ಅದೊಂದು ಸುಂದರವಾದ ಒಂದು ಅನುಭವ ಅಂತ ಹೇಳಬಹುದು ದಾರಿಯಲ್ಲಿ ನಾವು ಆ ತ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ನೋಡೋದೇ ನೋಡೋದು ಯಾಕೆಂದರೆ ಈ ಕಡೆಯೂ ಗಿಡ ಆ ಕಡೆಯೂ ಗಿಡ ಆ ಕಡೆ ಒಂದು ಚೆನ್ನಾಗಿರೋ ವಾತಾವರಣ ಬಂದರೆ ಈ ಕಡೆ ಒಂದು ಚೆನ್ನಾಗಿರೋ ವಾತಾವರಣ ಆ ಕಡೆ ಈ ಕಡೆ ನೋಡ್ಕೋತಾ ಹೋದ್ವಿ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಆಮೇಲೆ ಕಿಟಕಿಯಿಂದ ಬರುವಂತ ಒಂದು ಗಾಳಿ ಆಗಿರಲಿ ಎಷ್ಟು ಚೆನ್ನಾಗಿತ್ತು ಹಾಗೇ ಸರಿಸುವಂತದ್ದು ಆಗಿರಬಹುದು ಕಿಟಕೀನ ಎಷ್ಟು ಚೆನ್ನಾಗಿ ಅಳವಡಿಸಿದ್ದಾರೆ ಅಂದರೆ ತುಂಬಾ ಖುಷಿಯಾಯಿತು ನಾವು ನಮ್ಮ ಮನೆಯ ಬಗ್ಗೆ ಅವ್ರ ಮನೆಯ ಬಗ್ಗೆ ಹೀಗೆ ಮಾತಾಡ್ಕೋತಾ ನಮ್ದು ಪ್ರಯಾಣವನ್ನು ಸಾಗಿಸಿದ್ವಿ ಆ ಪ್ರಯಾಣ ಹೇಗಾಯಿತು ಅಂದರೆ ನಮಗೆ ಗೊತ್ತೇ ಆಗಲಿಲ್ಲ ಮೈಸೂರು ಬಂದಿರೋದು ಒಂದು ತುಂಬ ಅದ್ಭುತವಾದ ಒಂದು ಪ್ರಯಾಣ ಅಂತಲೇ ಹೇಳಬಹುದು ಇದನ್ನು ನಾನು ಹೇಳೋಕೆ ತುಂಬ ಇಷ್ಟ ಪಡ್ತೀನಿ